ಹಾಂ ಸರ್ ನಮ್ಸ್ಕಾರ ರೀ ಸರ ಹೇಳಿರೀ ನಾವು ಬಾಡ್ಗೆ ಗಾಡಿ ಓನರ್ ಸರ್ ಹೇಳಿರೀ ಹಾಂ ಸರ್ ಹಾಂ ಹಾಂ ಹಾಂ ಹಾಂ ಬರಾಬರಿ ರೀ ಹಾಂ ಹಾಂ ಹಾಂ ಹೌದು ಸರ್ ಸರಿ ಸುಮಾರು ಎಷ್ಟು ಜನ ಯೂಸ್ ಯೂಸ್ ಇದರ ಮಾಡ್ತೀರಿ ಸರ್ ಈಗ ನೀವು ಅದನ್ನ ಇಬ್ರು ಇಬ್ರು ಹಾಂ

ಹೌದು ರೀ ಸರ ಆಮೇಲೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಪರ್ವಾಗಿಲ್ಲ ಹಾಂ ಸರ್ ನಿಮ್ದು ಈಗ ಎಲ್ಲ ಇವು ವೆಯ್ಕಲ್ಲುದು ನಿಮ್ದು ಲೈಸನ್ಸ್ ಇದೆ ಅಲ್ಲವಾ ಹಾಂ ಆಂ ಆಂ ಬಡ್ ಅಡ್ಡಿಲ್ಲ ಒಂದು ನಮ್ಗೆ ಲೈಸನ್ಸು ಕಂಪಲ್ಸರಿ ಬೇಕಾಗುತ್ತೆ ಸರ ಆಮೇಲೆ ನಿಮ್ಮದು ಎರಡು ಫೋಟೋ ಬೇಕಾಗಿತ್ತು ಸರ್ ಇಬ್ಬರ್ದು ಆಂ ಇಬ್ರರ್ದು ಫೋಟೋ ಬೇಕು ವಿತ್ ಹೆಲ್ಮೆಟ್ಟು ಕೊಡ್ತೇವೆ ಸರ್ ಇಬ್ಬರಿಗೆ ನೆಕ್ಸ್ಟ್ ಹಾಂ ಸರ್ ನೀವು ಎಕ್ಸ್ಟ್ರಾ ವೀಲ್ ತೊಗೊಳ್ಳಿರೀ ಬಟ್ ಅಂಥದ್ದೇನೋ ಬೈ ಚಾನ್ಸ್ ಆದರೂ ಸಹಿತ ನಾವು ನೀವು ಅಲ್ಲಿ ಎಲ್ಲಿಯೂ ಸ್ಥಾನಿಕವಾಗಿ ಎಲ್ಲಿ ಪೇ ಮಾಡಿರ್ತೀರಲ್ವ ಎಲ್ಲಿ ನೀವು ಪಂಚರ್ ಗಿಂಚರ್ ತಿದ್ದಿಸ್ಸ್ಕೊಂಡು ಹೋಗಲಿ ಆಮೇಲೆ ಒಂದು ಚೇರು ಎಕ್ಸ್ಟ್ರಾ ಹಾಕ್ಕೊಂಡು ಹೋಗಲಿ ಅದರದೆಲ್ಲ ನಾವು ಬಿಲ್ ತಗೊಂಬಂದ್ರೆ ನಾವು ನಿಮಗೆ ಕ್ಲೇಮ್ ಮಾಡ್ತೇವೆ ಸರ ಅಥವಾ ನೀವು ಕೊಡುವಂಥ ಬಿಲ್ನಾಗ ನಾವು ಮುರ್ಕೋತೀವಿ ಸರ ಆಮೇಲೆ ಕಂಡೀಷನ್ ಇದೆ ಸರ್ ಕಂಡೀಷನ್ಸ್ ಎಲ್ಲ ನೀವು ಚೆಕ್ ಮಾಡಿ ಒಂದು ಎರಡು ಕಿಲೋಮೀಟ್ರು ಟ್ರಾವೆಲ್ ನೋಡಿ ಕಾರು ತಗೋಬೋದು ಸರ ಆಮೇಲೆ ಜವಾಬ್ದಾರಿಯಿಂದ ನೀವು ನಮ್ಗೆ ಏನು ಸಮಸ್ಯೆ ಆದರೂ ನೀವು ಕಾಲ್ ಮಾಡ್ಬೋದು ಅಲ್ಲೇ ನಮ್ದು ಚಿತ್ರದುರ್ಗ ಬಿಟ್ಟರೆ ಒಂದು ಇಪ್ಪತ್ತು ಕಿಲೋಮೀಟ್ರಿಗೆ ಮತ್ತೆ ನಮ್ದು ಒಂದು ಆಫೀಸ್ ಸಿಗ್ತದೆ ಆ ಆಫೀಸ್ನಲ್ಲಿ ನೀವು ಹಾಗೇನೊ ಸಮಸ್ಯೆ ಇದ್ದರೂ ನೀವು ಅದನ್ನು ಗಾಡಿ ಚೇಂಜ್ ಮಾಡ್ಬೋದು ರಿಪೇರಿ ಮಾಡಿಸ್ಬೋದು ಫ್ರೀ ಸರ್ವಿಸ್ ಆಗ್ತದೆ ನಮ್ಮದೇ ಆಫೀಸ್ ಅವೆಲ್ಲ ಅಲ್ಲಲ್ಲೆ ನಮ್ಮದು ಬ್ರಾಂಚ್ ಇದಾವೆ ಸರ ಆಮೇಲೆ ನಿಮಗೆ ಕಸ್ಟಮರಿಗೆ ನಿಮ್ಗೆ ಏನೋ ತೊಂದ್ರೆ ಬಂದರು ಯಾವುದೇ ಟೈಮ್ ತೊಂದ್ರೆ ಬಂದರು ನಮಗೆ ಫೋನ್ ಮಾಡಿರಿ ನಾವು ನಿ ಇಮ್ಮಿಡೇಟ್ ನಿಮಗೆ ಯಾವ ಕಡೆಯಿಂದ ಸರ್ಚ್ ಮಾಡ್ಬೇಕೋ ಅದು ಮಾಡಿ ನಿಮ್ಗೆ ಅನ್ಕೂಲ ಮಾಡ್ತೇವೆ ಸರ ಆಮೇಲೆ ಸ್ವಲ್ಪ ಅಡ್ವಾನ್ಸ್ ಹಾಂ ಸರ್ ಪೆಟ್ರೋಲಿದೆ ಅಂದ್ರೆ ಆಂ ಹಾಂ ಹಾಂ ಇಲ್ಲ ಸರ್ ಅದು ಒಂದು ಆಫರ್ ಏನು ಇದೆ ಅಂದ್ರೆ ಸರ್ ನಮ್ಮದು ಈಗ ನಾವು ಫುಲ್ಲ್ ಟ್ಯಾಂಕ್ ಮಾಡಿ ನಿಮ್ಗೆ ಕೊಟ್ವಿ ಅಂದ್ರೆ ಆಮೇಲೆ ನಮಗೆ ಎರಡುನೂರು ಕಿಲೋಮೀಟ್ರು ಮುನ್ನೂರು ಕಿಲೋಮೀಟ್ರು ಒಂದು ದಿನದ ಬಾಡ್ಗೆ ಹಿಂಗೆ ಹೋಗ್ತದಲ್ಲ ಅದರ್ದು ನಾವು ಎರಡು ಮೂರು ದಿನದ್ದು ನಾವು ಆಲ್ರೆಡಿ ಅದರೊಳ್ಗೆ ಹಾಕ್ಕೊಡ್ತೀವಿ ಸರ್ ಫುಲ್ಲು ಅದರ್ದು ನಾವು ಬಾಡ್ಗೆ ತೊಗೊಂಬಿಡ್ತೀವಿ ಬಟ್ ನೀವು ಎಕ್ಸ್ಟ್ರಾ ಇನ್ನು ಬೇಕಂತಂದರೆ ನೀವು ಹಾಕಿಸ್ಕೋಬೋದು ಅದು ಹಾಕಿಸಿಕೊಂಡಿದ್ದೆ ನಿಮಗೆ ಚಾರ್ಜ್ ಇದ್ದೇ ಇರ್ತೈತೆ ಅದು ಆಮೇಲೆ ನಾವೇನು ಬಾಡಿಗೆ ತೊಗೊಂಡಿರ್ತೀವಲ್ಲ ನಾವು ಫುಲ್ ಟ್ಯಾಂಕ್ ಮಾಡಿ ಕೊಟ್ಟಿರ್ತೀವಲ್ಲ ಆ ಟ್ಯಾಂಕಿಂದಷ್ಟೆ ಬಾಡಿಗೆ ತೊಗೊಂಡಿರ್ತೀವಿ ಸರ್ ಆ ಥರ ಓಕೆ ಸರ್ ತ್ಯಾಂಕ್ ಯು ಸರ್ ಬನ್ನಿ ಸರ್ ನಮ್ಮ ಅಂಗ್ಡಿಗೆ ಬನ್ನಿ ಸರ್ ಕ್ಲೋಸ್ ಆಗ್ತಿದೆ ಸರ್ ಈಗ ಟೈಮ್ ಆಗಿದೆ ಓಕೆ ನಮಸ್ತೆ ನಮಸ್ತೆ ತ್ಯಾಂಕ್ ಯು